ಹಾಟೋ ಬೇಗ ಬರದೇ ಇರೋದು ಕಾರಣ ನನಗೆ ಟ್ರೈನ್ ಮಿಸ್ಸ್ ಆಗಿದೆ ಈಗ ನನಗೆ ಟ್ರೈನ್ ಮಿಸ್ ಮಾಡಿಕೊಂಡು ಹಾಟೋನು ಕಾಸು ಕೊಡಬೇಕು ಅಂತಂದ್ರೆ ನಾನು ಎಲ್ಲಿಂದ ಕೊಡ್ಬೇಕಾಗುತ್ತೆ ನನ್ನ ಕೈಲಿ ಆಗೋಲ್ಲ ನನ್ನ ಕರಕ್ಟ್ ಟೈಮಗೆ ನಾನು ಟ್ರೈನ್ನ ತಲುಪ್ದಿದ್ದಿದ್ರೆ ನಿಮ್ಮ ಹಾಟೋ ಕಾಸು ನಾನು ಕೊಡ್ತಿದ್ದೆ ಬಟ್ ನೀವು ಸರಿಯಾದ ಸಮ್ಯಕ್ಕೆ ನನ್ನನ್ನ ಕರ್ಕೊಂಡ್ಬಂದು ಇಲ್ಲಿ ಟ್ರೈನಿ ರೈಲ್ವೇ ಸ್ಟೇಷನ್ ಹತ್ರ ಬಿಟ್ಟಿಲ್ಲ ನೀವು ನನಗೆ ತುಂಬನೇ ತೊಂದರೆ ಆಗ್ತಾಯಿದೆ ರೈಲ್ವೆಗೆ ನಾನು ಇಂಪಾರ್ಟೆಂಟ್ ಮೀಟಿಂಗಿಗೆ ಹೋಗಬೇಕಾಗಿತ್ತು ತುಂಬನೇ ಕೆಲಸ ಇತ್ತು ಆದರೆ ನೀವು ನನ್ನ ಕಾಸು ಕೊ ಕಾಸು ಕೊಟ್ಟು ಬಂದರೂ ಹಾಟೋದಲ್ಲಿ ಬಂದರೂ ಕೂಡ ರೈಲ್ವೆ ಸ್ಟೇಷನ್ಗೆ ಬರೋದಕ್ಕೆ ಆಗ್ಲಿಲ್ಲ ಏತಕ್ಕೋಸ್ಕರ ನಾವು ಹಾಟೋ ಹತ್ತುತ್ತೀವಿ ಏತಕ್ಕೋಸ್ಕರ ಮಾಡ್ತೀವಿ ನಾವು ಸರಿಯಾದ ಜಾಗಕ್ಕೆ ಸರಿಯಾಗಿ ನಾವು ಅದನ್ನು ತಲುಪ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಇವಾಗ ನನ್ನ ರೈಲ್ವೇದು ಮಿಸ್ ಆಯಿತು ನನ್ನ ರೈಲು ಇವಾಗ ಇವಾಗೇನು ಮಾಡಬೇಕು ಇದರಿಂದ ನನಗೆ ಎಷ್ಟು ತೊಂದರೆ ಆಗ್ತಾಯಿದೆ ಇದರಿಂದ ಆಗ್ತಾಯಿಲ್ಲ ನನ್ನ ಕೈಲಿ ಈಗ ಸುಮ್ಮನೆ ಎಲ್ಲವೂ ಇದೇ ಥರ ಮಾಡ್ತೀರಲ್ಲ ನನ್ನ ಹಮೌಂಟು ಕೊಡಲ್ಲ ಏನು ಕೊಡಲ್ಲ ಏನಾದರೂ ಮಾಡಿ

ನನ್ನ ಟ್ರೈನನ್ನ ತಲುಪದಿದ್ದಿದ್ರೆ ಯಾವುದೇ ರೀತಿ ತೊಂದರೆ ಇರ್ತಿರ್ಲಿಲ್ಲ ನೀವು ಮಾಡಲಿಲ್ಲ ಅದಕ್ಕೆ ನಾನು ನಿಮಗೆ ಏನು ಕೂಡ ನಾನೂ ಹಮೌಂಟು ಕೊಡಲ್ಲ